ಹಲೋ ಸುರೇಶ ಆಟೋ ಅಂಕಲ್ ರೀ ಹಾ ಅದೇ ರೀ ಅಂಕಲ್ ಮನೆಬಾಜು ಆಂಟಿ ನಂಬರ್ ಕೊಟ್ಟಿದ್ದರು ನನಗೆ ಅಂಬೋದಿಲ್ಲ ಒಂದು ಪ್ಲೇಸಿಗೆ ಹೋಗೋದದ ಹೊಸ ಬಸ್ ಸ್ಟ್ಯಾಂಡ್ ಬಲಿ ಒಂದು ಹೋಟೆಲ್ ಅದ ಅಲ್ಲಿಗೆ ಹೋಗದದ ರೀ ಅಂಕಲ್ ನನಗೆ ಅದರ ಕಡಿಂದು ನಿಮ್ದು ಆಟೋ ಲಭ್ಯ ಅದ ಅಂತ ಹೇಳಿ ಹೇಳಿದರು ಆಂಟಿ ನಂಬರ್ ಕೊಟ್ಟಾರ ಅದರ ಕಡಿಂದು ನಾನು ನಿಮ್ಗೆ ಕಾಲ್ ಮಾಡಿದೆ ಈಗ ನೀವೆಲ್ಲಿ ಇದ್ದೀರಿ ರೀ ಅಂಕಲ್ ಈಗ ಬರ್ತೀರಾ ರೀ ನೀವು ಈಗ ಎಲ್ಲಿದ್ದೀರಿ ರೀ ಅಂಕಲ್ ನೀವು ಈಗ ನನಗೆ ಅಂಬೋದಿಲ್ಲ ಇನ್ನೊಂದು ಅರ್ಧ ಗಂಟೆದಾಗ ನಾನು ಅಭೀ ಮನೆಗೆ ಇದ್ದಿದ್ದೆ ಇನ್ನೊಂದು ಅರ್ಧ ಗಂಟೆದಾಗ ಬಿಡ್ತೀನಿ ನಾನು ಎಲ್ಲಿ ನಿಂದಿರ್ತೆ ಅಂತಂತಂದ್ರೆ ರಿಂಗ್ ರೋಡ್ ಅದೆಲ್ಲ ಇಲ್ಲಿ ಗುಂಪ ಪ್ರೈಡ್ ನಿಂತಲ್ಲಿ ರಿಂಗ್ ರೋಡು ಆ ದುರ್ಗಾ ಧಾಬಾ ಅದೆಲ್ಲ ಅಲ್ಲಿ ನಿಂತಿರ್ತೀರಿ ಅಂಕಲ್ ನಾನು ರೋಡಿಗೆ ನಾನು ನಿಂತು ನಿಮಗೆ ಕಾಲ್ ಮಾಡ್ತೆ ನನಗೆ ಬಂದು ಕರ್ಕೊಂಡಿ ಹೋಗಿರಿ ಅಂಕಲ್ ನಾನು ಯಾಕಂತಂದ್ರೆ ಅಲ್ಲಿ ಜರಾ ನನಗೆ ಬರ್ತಡೇ ಪಾರ್ಟಿ ಅದ ಹೋಗ್ಲಾಗಾಗದ ಹೋಟೆಲ್ನಾಗ ಥೋಡೆ ಅರ್ಜೆಂಟ್ ಅದ ಅದರ ಕಡಿಂದ ನಿಮಗೆ ಕಾಲ್ ಮಾಡಿದ್ದು ಜರಾ ಬಂದು ನನ್ನ ಪ್ಲೀಸ್ ಜರಾ ಬಿದಿರಿ ನನಗೆ ಆಯ್ತೀಗ ನಮ್ಮ ಮನೆಗಿಂದ ಈಗ ಹೊರಕಾಗ್ಲತಿದೆ ನೋಡ್ರಿ ನೀವು ಭೀ ಬರ್ರಿ ನಾನು ಅಲ್ಲೇ ದುರ್ಗಾ ಧಾಬಾ ಬಲಿ ಗುಂಪ ಪ್ರೈಡ್ ಬ್ರಿಡ್ಜ್ ಕಡೆ ಸೈಡಿ ನಿಂತು ನಾನು ನಿಮಗೆ ಕಾಲ್ ಮಾಡ್ತೆ ನೋಡ್ರಿ ಬರ್ರಿ ಹಲೋ ಹಾಂ ರೀ ಅಂಕಲ್ ಅಂಕಲ್ ನಾನು ಅಂಬೋದಿಲ್ಲ ರೀ ಇಲ್ಲಿ ಗುಂಪ ಪ್ರೈಡ್ ದುರ್ಗಾ ಧಾಬಾ ಬಲಿ ನಿಂದಿರ್ತಿ ಅಂದಿದ್ದೆ ಅಲ್ಲ ರೀ ಬಟ್ ನಾನು ಅಲ್ಲಿ ಇಲ್ಲ ರೀ ಅಂಕಲ್ ನನಗೆ ಬ್ಯಾಂಕಿಲ್ಲಿಂದ ಥೋಡೆ ಕಾಲ್ ಬಂದಿತ್ತು ಯಾಕಂತಂದ್ರೆ ನನಗೆ ಬ್ಯಾಂಕಿನಾಗ ಥೋಡೆ ಕೆಲಸ ಇದ್ದಿತ್ತು ಅರ್ಜೆಂಟು ನನಿಗೆ ಎರಡು ಮೂರು ದಿವ್ಸ ಹಿಡಿದು ಹೇಳಿನ ಕಡೆ ಹೇಳ್ಯಾರ ಬಟ್ ನಾನು ಇಗ್ನೋರ್ ಮಾಡಿದೆ ಇವತ್ತು ನನಗೆ ಲಾಸ್ಟ ಡೇಟ್ ಕೊಟ್ಟಿದ್ರು ಬ್ಯಾಂಕಿನಾಗ ಹೋಗೋದು ಒಂದು ವಕ್ ಇದ್ದಿತ್ತು ನಂಗೆ ಪರ್ಸನಲ್ ಆದದ್ದು ಆಯ್ತು ಇನ್ನು ಇವತ್ತು ಕಾಲ್ ಮಾಡ್ಯಾರ ನಾನು ಅದರ ಕಡಿಂದು ಈಗ ಎಲ್ಲಿ ನಿಂತು ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ಅದ ಅಲ್ಲ ಇಲ್ಲಿ ಕುಂಬಾರ್ಗೇರಿ ಕುಂಬಾರವಾಡಾ ಕಮಾನು ಕಮಾನದಲ್ಲ ಅದರದು ಅಪೊಸಿಟ್ ಅದಲ್ಲ ಒಂದು ಬ್ಯಾಂಕ ಎಸ್ ಬಿ ಐ ಬ್ಯಾಂಕ್ ರೀ ಅಂಕಲ್ ಅಲ್ಲಿದ್ದಿದೆ ನಾನು ಈಗ ನನಗೆ ಅಲ್ಲಿ ದು ದುರ್ಗಾ ಧಾಬಾ ಹೋಟೆಲ್ ಅದ ಅಲ್ಲ ಅಲ್ಲಿ ಬ್ಯಾಡ ರೀ ಅಂಕಲ್ ನನಗೆ ಇಲ್ಲಿಂದ ಬಂದು ಕರ್ಕೊಂಡು ಹೋಗಿರಿ ಆಯ್ತಿನ್ನು ಈಗ ನಿಮಗೆ ನೀವೆಲ್ಲಿದ್ದೀರಿ ರೀ ಅಂಕಲ್ ಇನ್ನೂ ಬರ್ಲಾಕ ನಿಮಗೇನು ಲೇಟ್ ಅದ ರೀ ಹೆಂಗೆ ನಾನು ಇನ್ನೂ ಇಲ್ಲಿ ಇದ್ದಿದ್ದೆ ಥೋಡೆ ಒಂದು ಟೆನ್ ಮಿನಿಟ್ಸ್ ಲೇಟ್ ಅದರ ಆಯ್ತದೆ ರೀ ಅಂಕಲ್ ಥೋಡೆ ಬಂದಿರುವೆ ಅಂತಂತಂದ್ರೆ ನನಗೆ ಒಂದು ಕಾಲ್ ಮಾಡಿರಿ ನೀವು ವೇಟ್ ಮಾಡಿರಿ ಆಯ್ತಿನ್ನು ಆಮೇಲೆ ನನ್ನ ವಕ್ ಮುಗಿತಿಕಿ ನಾನು ಬರ್ತೆ ರೀ ಅಂಕಲ್ ಮತ್ತು ಅಂಕಲ್ ಥೋಡೆ ಲೇಟ್ ಆದರೆ ಭೀ ಜರಾ ನಿಂದಿರಿ ನೋಡ್ರಿ ಈ ಬ್ಯಾಂಕಿನಂದ ಅಯ್ತಿ ಕೆ ಅಯ್ತಿ ನನಗೆ ಅಲ್ಲಿ ಹೋಗಿ ಬಿಡ್ರಿ ಅಲ್ಲಿ ನನ್ನ ಫ್ರೆಂಡಿಂದು ಬರ್ತಡೇ ಪಾರ್ಟಿ ಅದ ಇದು ಭೀ ಅರ್ಜೆಂಟೆ ಇದ್ದಿತ್ತು ಸೊ ನಿಮಗೆ ತಿರ್ಗ್ಯಾಡ್ಸೋ ಕಡಿಂದು ಸಾರಿ ಆಯ್ತಿನ್ನು ಈಗ ನ ನೀ ಹೊರಕ್ಕೆ ಆಗಿರಿ ಅಂಕಲ್ ಇನ್ನು ನಂದು ಭೀ ಆಯಿತು ವರ್ಕು ನಾನು ಹೊಂಟಿದೆ ಇಲ್ಲಿ ನಿಂತಿದೆ ನೋಡಿರಿ ಕುಂಬಾರ್ಗೇರಿ ಕಮಾನು ಬಲ್ಲೇ ನಿಂತಿದೆ ಬಂದು ನನ್ನನ್ನು ಕರ್ಕೊಂಡ್ ಹೋಗ್ಲಕ್ಕ ಬರ್ರಿ ನೀವು ಹೊಸ ಬಸ್ ಸ್ಟ್ಯಾಂಡ್ ಅದ ಅಲ್ಲ ಅಲ್ಲಿ ಹೋಟೆಲ್ ಅದ ಒಂದು ಅಲ್ಲಿ ಹೋಟೆಲ್ ಭೀ ನನಗೆ ಒಯ್ದಿ ಬಿಡಿರಿ ನಿಮ್ಗೆ ಲೇಟ್ ಆದ್ರೂ ಭೀ ಬರ್ರಿ ನಾನು ವೇಟ್ ಮಾಡ್ತೆ ಇಲ್ಲೇ ಇದ್ರ ಬಲ್ಲಿ ಹಾಗೇನಿಲ್ಲ ಆಯ್ತಿನ್ನು ಕುಂಬಾರ್ಗೇರಿ ಕಮಾನು ಬಲಿ ನಿಂತಿದೆ ನೋಡಿರಿ ನನಗೆ ಬಂದು ಕರ್ಕೊಂಡಿ ಹೋಗಿರಿ ನಿಮಗೆ ಬೇರೆ ಪ್ಯಾಸೆಂಜರ್ಸ್ ಇದ್ವು ಅಂತಂತಂದ್ರೆ ತಕೊಂಬರ್ರೀ ಅವ್ರಿಗೆ ಭೀ ಹಾಗೇನಿಲ್ಲ ನಿಮ್ಗೆ ಓಡಾಡಿಸೋ ಕಡಿಂದು ಥೋಡೆ ನಿಮಗೆ ತಕ್ಲೀಫ್ ಆಗ್ಲತ್ತಿರ್ಬೇಕು ನಿಮ್ಮ ಧಂದೆಲ್ಲಾ ಒಂದು ಕಡಿಂದು ಸ್ಟಾಪ್ ಆಗಿರಬೇಕು ಸಾರಿ ರೀ ಅಂಕಲ್ ಅಲ್ಲಿಗೆ ನೀವು ಬಂದು ವೇಟ್ ಮಾಡಿರೇನೊ ಎಲ್ಲಿ ನೀವು ಕಾಲ್ ಮಾಡಿದ್ದಿತ್ತು ರೀ ನನಗೆ ಅಲ್ಲಿ ಬಂದು ನೀವು ಅಲ್ಲೇ ವೇಟ್ ಮಾಡಿರಿ ಅದ್ರ ಬದ್ಲು ನೀವು ಸಾರೀ ರೀ ಅಂಕಲ ಇನ್ನು ಇಲ್ಲಿ ನಿಂತಿದೆ ಇಲ್ಲಿ ಬಂದು ನನಗೆ ಕರ್ಕೊಂಡ್ ಹೋಗಿರಿ ಅಲ್ಲಿ ನನ್ನದು ಫ್ರೆಂಡಿನ ಬರ್ತಡೇ ಪಾರ್ಟಿ ಅದ ಅಲ್ಲಿಗೆ ಹೋಗಕ್ಕೆ ಅದ ನನಗೆ ಸೊ ಅದ್ರ ಕಡಿಂದು ಬರ್ರಿ ನಾನು ಬಹಳೊತ್ತು ನಿಂದಿರಲ್ಲ ನಾನು ಥೋಡೆ ಒಂದು ಟೆನ್ ಮಿನಿಟ್ಸ್ನಾಗ ನಿಮಗೆ ಎಷ್ಟು ಜಲ್ದಿ ಆಯ್ತದಿಲ್ಲ ಝರಾ ಅಷ್ಟು ಜಲ್ದಿ ಬಂದು ನನಗೆ ಕರ್ಕೊಂಡು ಹೋಗಿರಿ ಯಾಕಂದ್ರೆ ನಾನು ಬಹಳ ಹೊತ್ತು ಆಯ್ತು ನಿಂತು ಇಲ್ಲಿ ನನಗೆ ಈಗ ಇದು ಬ್ಯಾಂಕಿನ ಮುಗೀತಲ್ಲ ಈಗ ಇದು ಭೀ ಇಂಪಾರ್ಟೆಂಟ್ ಇದ್ದಿತ್ತು ಅದು ಭೀ ಇಂಪಾರ್ಟೆಂಟ್ ಇದ್ದಿತ್ತು ರೀ ಅಂಕಲ ಅದ್ರ ಕಡಿಂದು ಈಗ ಈ ಥರ ಮುಗೀತು ಈಗ ನನ್ನ ವರ್ಕು ನಾನು ಈಗ ಇಲ್ಲಿ ನಿಂತಿದೆ ಈಗ ಅಲ್ಲಿಗೆ ಹೋಗ್ಲಕ್ಕ ಭೀ ಜರಾ ದೂರ ಅದಲ್ಲ ಥೋಡೆ ಐನ ಹತ್ತದ ಆಕೆ ನನ್ನ ಕ್ಲೋಸ್ ಫ್ರೆಂಡೇ ಹೇಳಿ ಮತ್ತು ನನ್ನ ಕಡಿಂದು ವೇಟ್ ಮಾಡ್ಲತ್ತಾಳ ಅಂತ ಆಕೆ ಕಾಲ್ ಮೇಲೆ ಕಾಲ್ ಮಾಡ್ಲತ್ತಾಳ ಅದ್ರ ಕಡಿಂದು ಜರಾ ಜಲ್ದಿ ಬಂದು ನನಗೆ ಕರ್ಕೊಂಡ್ ಹೋಗಿರಿ ಆಕೆ ಕೇಕ್ ಕಟ್ ಮಾಡಲ್ಲ ಅಂತಳತ್ತಾಳ ನನ್ನ ಫ್ರೆಂಡು ತೋಲು ಕ್ಲೋಸ್ ಅಳ್ ಆಕೆ ಆಕೇನ ಅಲ್ಲಿ ಬಂದೀರಿ ಅಂತಂತಂತಂದ್ರೆ ಇಲ್ಲಿ ನಾನು ಎದುರೇ ಕಾಣಿಸ್ತೆ ನೋಡಿರಿ ನನ್ನ ಬಂದು ಕರ್ಕೊಂಡಿ ಅಲ್ಲಿ ಬಿಡಿರಿ ಅಂಕಲ್ ಮತ್ತು ಬರ್ಲಾತ ಅಂತಂತಂದ್ರೆ ಭೀ ನಂದು ಬರ್ಥಡೇ ಪಾರ್ಟಿ ಮುಗಿತೀಕಿ ನಾನು ನಿಮಗೆ ಕಾಲ್ ಮಾಡ್ದ್ರೆ ಬರ್ತೀರಲ್ಲ ರೀ ಅಂಕಲ್ ನಂದು ಬರ್ಥಡೇ ಒಂದು ಗಂಟೆ ಎರಡು ಗಂಟೆ ಹಂಗೆ ಆಯ್ತದೆ ಅದ ಆಯ್ತಿಕ್ಕೆ ಅಂಬೋದಿಲ್ಲ ಮತ್ತು ನಾನು ನಿಮಗೆ ರಿಟರ್ನ್ ಕಾಲ್ ಮಾಡ್ತೆ ರಿಟರ್ನ್ ಕಾಲ್ ಮಾಡ್ತೆ ಥೋಡೆ ಲೇಟ್ ಆದ್ರೆ ಭೀ ಜರಾ ಬರ್ರಿ ಒಲ್ಲೆ ಅನ್ನಬೇಡ್ರಿ ಥೋಡೆ ಮತ್ತು ಭೀ ನಿಮಗೆ ಎರಡು ಎರಡು ಅಡ್ರೆಸ್ ಹೇಳಿ ನಿಮಗೆ ಕನ್ಫ್ಯೂಸ್ ಆಗಿರಬೇಕು ಹಾಗೆಲ್ಲ ಈಗ ಏನು ಭೀ ಆಗಲ್ದು ನನಗೆ ಎಲ್ಲಿ ತಂದು ಬಿಟ್ಟಿರಲ್ಲ ನಾನು ಅಲ್ಲೇ ವೇಟ್ ಮಾಡ್ತಾ ಇರ್ತೆ ಅಲ್ಲಿ ಬಂದು ನನಗೆ ಕರ್ಕೊಂಡಿ ಮತ್ತು ಮನಿಗೆ ಅಲ್ಲಿ ಸೇಮ್ ನಮ್ಮ ಮನಿಗೆ ಬಿಡಿರಿ ಅಂಕಲ್ ನಿಮಗೆ ಬಾರ್ ಬಾರ್ ಇಷ್ಟು ಓಡಾಡಿಸೋ ಕಡಿಂದು ಎರಡು ಎರಡು ಅಡ್ರೆಸ್ ಹೇಳಿ ಕನ್ಫ್ಯೂಸ್ ಆಗ್ಲತಿರ್ಬೇಕು ನಿಮಗೆ ಅಂದ್ರ ಭೀ ನನಗೆ ನನ್ನ ಕಡಿಂದು ಬಂದಿನ ಕಡಿಂದು ಥ್ಯಾಂಕ್ಸ್ ರೀ ಅಂಕಲ್ ಆಯ್ತು ಅಕ್ಕೋರ ಬರ್ರಿ ನಾನು ನಿಂತಿದೆ ಇಲ್ಲೇ ನನಗೆ ಒಯ್ದು ಬಿಡಿರಿ ಹಾಂ ಸರಿ